ನಂಗೆ ಸೇರು ಮೀನು ಅಂತ್ಹೇಳಿದರೆ ಸಮುದ್ರದ ಮೀನು ಅಂತ್ಹೇಳಿದರೆ ಬಂಗ್ಡಿ ತೋರೀ ಬೆಳಂಜಿ ಸಮ್ದಳಿ ಬಣ್ಗು ತ್ವಾಳೆ ಇಂತವು ಸುಮಾರಷ್ಟು ನಂಗೆ ಸೇರ್ತವ ಅದ್ರಲ್ಲಿ ಹಿಚ್ ಅಂತ್ಹೇಳಿದ್ರೆ ಬಣ್ಗೆಯ ಮತ್ತು ಬಂಗ್ಡಿ ಎಂತಕೆ ಅಂತ್ಹೇಳಿದ್ರೆ ಅದು ರುಚಿನು ಹಾಗೆ ಇರ್ತಿದ ಮತ್ತು ಮುಳ್ಳ ಸೊಲ್ಪ ಕಡಿಮೆ ಇರ್ತಿದ ಎಕ್ ಈಗ ನಾವು ಮೊನ್ನಗು ಹಾಗೆ ಆಗತ್ತೆ ಬಂಗ್ಡಿ ತೋರಿ ಬೆಳಂಜಿನೆ ತಕ ಬಂದದ್ದು ಮಿಕ್ಸ್ ಮೀನು ಅದ್ರನಾ ಸಾರು ಮಾಡ್ದಗೆ ಭಾಳ ಟೇಶ್ಟ್ ಆಗತ್ತೆ ಆ ದಿನ್ಕರ್ ದೇಸಾಯು ಹೇಳ್ತಾರಿ ಏನಂತ ಅಂದರೆ ಬ ಕುಚ್ಚಕ್ಕಿ ಅನ್ನ ಕನ್ನಡ ಕರಾವಳಿಯ ನಿತ್ಯ ಪಕ್ವಾನ ಇದರ ರುಚಿ ನೋಡಿದರೆ ದೇವರು ಮನೆಗೆ ಸ್ವರ್ಗದಿಂದ ಇಳಿದು ಬರುವ ನಮ್ಮ ಮನೆಗೆ ಅಂದರೆ ಕುಚ್ಚಕ್ಕಿ ಮತ್ತು ಮೀನಾಸಿ ಸಂತಿಗೆ ತಿಂದರೇನೆ ಒಂದು ಹಬ್ಬ ಆ ರೀತಿ ಹಾಗೆ ಹೇಳ್ತಾರೆ ಅವ್ರು ಹಂಗಾಗಿ ನಾವು ಈ ಕರಾವಳಿ ಭಾಗ್ದವ್ರು ಹೆಚ್ಚಾಗೆ ಇಂಥ ಮೀನನ್ನೇ ಸೇ ತಿಂತೆವ ಹೀಗೆ ಬಂಗ್ಡಿನ ಅದನ್ನ ಇಂಗ್ಲೀಷ್ನಲ್ಲೆ ಮ್ಯಾಕ್ರಲ್ಲಿ ಅನ್ಕಂಡು ಕರಿತಾರೆ ಅದೇ ತೋರಿ ಆದರೆ ನಮ್ಮ ಕಡೆಯೆಲ್ಲ ತೋರಿ ಅನ್ಕ ಕರಿತ್ತೆವ ಅದೇ ಈಗ ದಕ್ಷಿಣ ಕನ್ನಡದ ಸೈಡಿಗೆಲ್ಲ ಹೋದರೆ ಬೂತಾಯಿ ಅನ್ಕಂಡು ಕರಿತೇವೆ ಕ ನೆಕ್ಸ್ಟ್ ಕಡಿಗೆ ಬೆಳಂಜಿ ಅಂತೆ ಬೆಳಂಜಿನು ಹಾಗೆ ನಾವು ಅದನ್ನ ಸಿಲ್ವರ್ ಫಿಶ್ ಅನ್ಕಂಡು ಕೂಡ ಕರಿತವ ಕಡಿಗೆ ಸಮ್ದಳಿ ಆಗಿರುದ ಬಣ್ಗು ಪಚ್ಚು ಮಡ್ಲಿ ತ್ವಾಳಿ ಕಡಿಗೆ ಕಾಂಗ್ಳೇಶಿ ಪಾಪ್ಲೇಟು ಇವೆಲ್ಲ ಸಮುದ್ರಲ್ಲಿ ಸಿಕ್ಕೂ ಮೀನ್ಗಳಾಗಿದ ಅದೀಗ ನಾ ಹೊಳಿ ಮೀನು ಹೇಳಿದ್ದಾರೆ ಇದಿದೋ ಮಡ್ಲೀದೋ ಕಾಂಗ್ಳೇಶೀ ಮತ್ತು ಮಳ್ಳಿಕೆರೆ ಅನ್ಕಂಡು ಈ ಮಡ್ಲಿ ಇದಗಾ ಅದ್ರದ ಸುಕ್ಕ ಟೈಪ್ ಮಾಡ್ತಾರೆ ಬಾಲ್ಟಿ ಭಾಳ ಅಂದ್ರೆ ಭಾಳ ರುಚಿ ಇರ್ತಿದೊ ಈಗ ಅದ್ನೇ ಕಡಿಗೆ ಬ್ಯಾರೆ ಹೇಳುದಾರೆ ಈಗ ನಮ್ಮ ಜನಸಾಮಾರಿ ಏನು ತಿಂತಾರಂದರೆ ಸಾಧಾರ್ಣವಾಗಿ ಬಂಗ್ಡಿನೆ ಯಾಕೆಂದರೆ ಈಗ ಸಮುದ್ರದಲ್ಲು ಹಂಗೆಯ ಅದ್ರದ್ದು ಸಂಖ್ಯೆ ಕೂಡ ಹೆಚ್ಚು ಇರ್ತಿದೊ ಮತ್ತು ಅದು ಸಿಗುದು ಈಗ ವರ್ಷಕ್ಕೆ ಸುಮಾರು ಒಂದು ಏಳೆಂಟು ತಿಂಗ್ಳಿಗೆ ಕೂಡ ಸಿಗ್ತಿದೆ ನಮ್ಗೆ ಈಗ ಈಗೊಂದ ಏಳು ತಿಂಗ್ಳು ಆಯ್ತು ಈಗ ಒಂದು ಸೊಲ್ಪ ಬಂದಾಗಿದೆ ಯಾಕಂದ್ರೆ ಅವ ಮೊಟ್ಟೆ ಇಡ್ಬೇಕಲ್ಲಾ ಮೊಟ್ಟೆ ಇಟ್ಟು ಮತ್ತು ಅದು ಮರಿ ಮಾಡುತನ ಸುಮಾರೊತ್ತು ಬೇಕಾತ್ತದ ಹಾಗಾಗಿ ಅದ್ರದ್ದು ಸಂಖ್ಯೆನೂ ಹಿಚ್ಚಾಗ್ಬೇಕು ಈಗ ಕೆಲವೊಂದು ಸಲ ಏನು ಮಾಡ್ಬಿಡ್ತಾರೆ ಅಂದರೆ ಈಗ ಮೀನು ಹಿಡಿಯುಕ್ಕೆ ಹೋದವ್ರು ಮುದ್ಲೆ ಹೋಗ್ಬಿಡ್ತಾರೆ ಆವಾಗೇ ಹಂಗೆ ಅದ್ರಿಂದಾಗೆ ಕೆಲವೊಂದು ಸಲ ಈ ಮೀನ್ಗಳಲ್ಲ ಕಡ್ಮೆ ಸಿಕ್ಕುದು ಈಗ ಅದು ಜೂನ್ದಲ್ಲೇ ಇಟ್ಟೇ ಅಗಸ್ಟ್ನಲ್ಲೆ ಮರಿ ಮಾಡ್ತಿದೊ ಆದ್ರೀಗ ಇವ್ರೇನು ಮಾಡ್ಬಿಡ್ತಾರಂತ ಹೇಳ್ದ್ರ ಈಗ ಜೂನಲ್ಲೆ ಹೋಗೆ ಎಲ್ಲಾ ಹಿಡ್ಕ ಬಂದ್ಬಿಡ್ತಾರೆ ಅವಾಗ ಮೊಟ್ಟೆ ಇಡಕ್ಕೆ ಮೀನೇ ಇರುದಿಲ್ಲ ಹಾಗಾಗೆ ಮೀನೆಲ್ಲ ಹಿಂದೆ ಆಚೆ ಈಚೆಗೆ ಆಗಿ ಹೋತಿದೊ ಹೆಚ್ಚು ಕಡ್ಮೆ ಆತಿತು ಹಂಗಾಗೆಯ ಹಂಗಾಗಿ ನಾವೆಲ್ಲ ಏನು ಮಾಡ್ಬೇಕಂದರೆ ಅವ್ರಿಗೆ ಹೇಳ್ಬೇಕು ಮೀನ್ಗಾರಿಗೆ ಈ ಟೈಮಲ್ಲಿ ಹೋಗಬೇಡಿ ಎಂತಕಂದರೆ ಮೀನಲ್ಲ ಮೊಟ್ಟೆ ಇಡ್ತಿದೊ ಹಾಗಾಗೆ ಈಗ ಅದ್ನಂತ್ರ ಹೇಳುದರೇ ತೋರಿ ನೂವ ಅದಕ್ಸ್ ಮುಳ್ಳು ಜಾಸ್ತಿ ಇದ್ರುವ ಅದ್ರದ್ದು ರುಚಿ ಮಾತ್ರ ಮಸ್ತು ಇರ್ತಿದೊ ಕಡಿಗೆ ಅದೇನಂದ್ರೆ ಸಮ್ದಳೀ ಬಣ್ಗು ಪಚ್ಚು ಇವೆಲ್ಲ ಹೀಗೆ ಎರಡನೇ ಹಂತದ್ದು ಮೀನ್ಗಳಲ್ಲ ಮೊದ್ ಮೊದ್ನೇದಂತ ಹೇಳ್ದೆ ಬಂಗ್ಡಿ ಈ ಸ್ವರ್ಣ ಪಾಪ್ಲೇಟು ಎಲ್ಲ ಹಿಚ್ಚ ಯಾಕಂದ್ರೆ ಈ ಸ್ವರ್ಣ ಅವೆಲ್ಲ ತುಟಿ ಹಪ್ ಅವೆಲ್ಲ ರಾಶಿ ಅದ ದುಡ್ಡು ಕುಟ್ಕ ತಕಬೇಕಾತಿದು ಅದ್ರ ರುಚಿನು ಹಾಗೆ ಇರ್ತಿದೊ ಮತ್ತು ಅದ್ರದ ಸಂಖ್ಯೆ ಅಥ್ವಾ ಅದ್ರದ್ದೇನು ಸಂಖ್ಯೆ ಇರ್ತಾವಲ್ಲ ಅವ್ಗಳು ಕೂಡ ಕಮ್ಮಿನೆ ಇರ್ತವ ನಾ ಕಡಿಗೆ ಹೇಳುದಾರೆ ಈಗ ಪಚ್ಚು ಮಡ್ಲಿ ಬಣ್ಗಲ ಅದ್ರದ್ದು ಕಡ್ಮಿ ರೇಟಾದ್ರುವ ಅದ್ರದ್ದು ಮುಳ್ಳು ಹಿಚ್ ಇರುದ್ರಿಂದ ನಮ್ಗೆ ತಿನ್ನುಕಲ ಆಗುದಿಲ್ಲ ಕಷ್ಟ ಆತಿದೊ ಈಗ ಅದೇ ಈ ಹೊಳಿ ಮೀನಿಗೆ ಬಂದರೆ ಹೊಳಿ ಮೀನಂತ ಈಗ ಸಮುದ್ರ ಮೀನು ಮತ್ತು ಹೊಳೆ ಮೀನ್ದು ಇರೋ ವ್ಯತ್ಯಾಸ ಅಂತ್ಹೇಳಿದ್ರೆ ಈಗ ಸಮುದ್ರದ್ದು ಮೀನೆಲ್ಲ ಉಪ್ಪನಾಂಶ ಇರ್ತಿದಲ್ಲ ಹಾಗಾಗೆ ಸ್ವಲ್ಪ ಆ ಮೀನು ರುಚಿ ಇರ್ತಿದ ಅದಕ್ಕೆ ಈಗ ಹೊಳಿ ಮೀನಲ್ಲಿ ಉಪ್ಪು ಇಲ್ದಿದ್ರುವ ಅವ್ಗಳು ರುಚಿನೇ ಎಂತಕ್ಕಂದರೆ ಅವ್ಗಳ ಮಾಂಸನು ಹಾಗೆ ರುಚಿ ಇರ್ತವ ಈಗ ಅದ್ಕ ಉದಾಹರಣೆ ಅಂತೇಳ್ದ್ರೆ ಈಗ ಮಡ್ಲಿ ಆಗಿರೂದು ಕಾಂಗ್ಳೇಶಿ ಆಗಿರೂದು ಮಳ್ಳಿಕೆರೆ ಆಗಿರೂದು ಕಡೆಗೆ ನಾವು ಸ್ನ್ಯಾಪರ್ ಅನ್ಕ ಕರಿತ್ತವ ಅದು ಹಂಗೆಯ ಅದಿ ಅದು ಹೆಂಗೆ ಸಿಕ್ತಿದಂತ ಹೇಳಿದ್ರೆ ಈಗೆಯಾ ಉಪ್ಪು ನೀರು ಮತ್ತು ಸಿಹಿ ನೀರಿಯ ಅಂದರೆ ಹೊಳಿ ನೀರು ಎರಡು ಮಿಕ್ಸಾಗು ಜಾಗಕ್ಕೆ ನಾವು ಮ್ಯಾಂಗ್ರುಸು ಅನ್ಕಂಡು ಕರಿತವ ಅಲ್ ಕು ಅಲ್ಲೂ ಅಲ್ ಸಿಕ್ಕು ಮೀನ್ಗಳೆಲ್ಲ ಇವೆಲ್ಲ ಅಲ್ ಹೆಂಗಂದ್ರೆ ಈಗ ಸಮುದ್ರ ಮೀನು ಮತ್ತು ಹೋಳಿ ಮೀನು ಎರ್ಡ್ರ ಮಧ್ಯೆ ಕೂಡ್ತೀವಲ್ಲ ಅವ್ಗಳು ಸಿಕ್ವಂತದ ಇದು ಭಾಳಂದ್ರೆ ಭಾಳ ರುಚಿ ಇರ್ತಿದ ಈಗ ನಮಗೆ ನಮಗೆ ನಮಗೆಲ್ಲ ಭಾಳ ಈಗ ಹೋಟಲ್ಗಳಿಗೆ ಹೋಟೆಲ್ಗೆಲ್ಲ ಹೋದರೆ ಅದನ್ನ ಹೆಚ್ಚು ಮಾರಾಟ ಮಾಡ್ತಾರೆ ಹೀಗೆ ಅದೀಗ ನಾವು ಇಲ್ಲ ಬಂದ್ರಪ್ಪ ಈಗ ನಾನು ಒಂದು ಹೇಳ್ಬೇಕೆಂದರೆ ಈಗ ನಾನು ಆ ಮಾದನ್ ಗಿರೀಲೆ ಹೋಟ್ಲಿಗೆ ಹೋಗದೆ ಅದ್ರ ಹಿಸ್ರ್ ಕಡಲು ಹೋಟೆಲ್ ಆಗತ್ತ ಅಲ್ಲೇ ಎಷ್ಟು ಟೇಶ್ಟಾಗೆ ರುಚಿ ಅಥ್ವ ಎಷ್ಟು ರುಚಿ ಇರ್ತಿದಂದ್ರೆ ಮೀನ್ಗಳು ಒನ್ನೊಂದು ಕುಡ್ತರ ಅದು ನಾನು ಗೂಗಲಲ್ಲಿ ನೋಡದೆ ಹಿಂಗಿಂಗೆ ಈದೋ ಹೋಟೆಲ ರುಚಿ ಇರ್ತಿದು ಮೀನುಗಳೆಲ್ಲ ಹೋದಗೆ ಅವ್ರು ಯಾವ ಯಾವ ಟೈಪ್ ಅಂತೆಲ್ಲಾ ಮೀನ್ ಕುಟ್ರ್ ಅದನ್ನ ಟೇಶ್ಟ್ ಮಾಡತಿಗೆ ಗುತ್ತಾಯ್ತು ಅಯ್ಯೋ ಇಂಥವೆಲ್ಲ ಮೀನು ಇರ್ತವಲ್ಲಾ ಅನ್ಕಂಡೆ ಕಡಿಗೆ ತಿನ್ ನೋಡ್ದಗೆ ಅನಸ್ತು ಭಾರಿ ಟೇಶ್ಟ್ ಇತ್ತ ಮತ್ತು ಅವ್ರ ಮಸಾಲೆ ಹಾಕಿ ಮಾಡತ್ರ ಕಾವ್ಲಿ ಮೇಲೆ ಸುಟ್ಟೆ ಹೇಗೂ ಅಂದ್ರೆ ಹೇಗೂ ಆಗತ್ತೆ ಕಡೆಗೆ ಈಗ ಕಡೆಗೆ ಮತ್ತೇನಾರು ಹೇಳುದರೇ ಹಾಗೆ ನಾ ಗೋಕರ್ಣಕ್ಕೆ ಹೋತು ಕಡೆಗೆ ಗೋಕರ್ಣ್ದಲು ಮೀನು ಚಲೋ ಸಿಕ್ತ್ಯನ್ ಹೇಳದ್ರೆ ಸಾಣಿ ಕಟ್ ಆಗಿರುದ್ ಕಡಿಗೆ ಮಾನಗಿರಿ ಶೆಡ್ ಆಗಿರುದ್ ಇಲ್ಲೆಲ್ಲ ಹೋಗಿ ನೋಡ್ದಗೆ ನಮ್ಗೆ ಇಟೆಲ್ಲ ಮೀನು ಈದ ಅನ್ಕಂಡೆ ಗೊತ್ತಾದ ಅವಾಗ ಯಾಕಂದ್ರೆ ಆ ಜನ ಸಾಮಾನ್ಯರೇ ಹೇಳಿದ್ರೆ ನಮ್ಗೆ ಇರಲಿಲ್ಲ ಭಾಳ ವಿಧ್ವಿಧವಾದಂತಹ ಮೀನುಗಳು ಸಿಗ್ತಿತ್ತು ಅನ್ಕಂಡೆ ಕಡಿಗೆ ಮತ್ತು ಹೇಳುದರೇ ಸಿದ ಹಾಗೆ ಈಗ ನಮ್ಮ ಅಂಕೋಲಿಗೆ ಬಂದರು ಹಂಗೆಯ ನಂದು ಈಗ ನಮ್ಮೂರ ಕಡೆಗೆಲ್ಲಾ ಅಂದರೆ ಬೆಳಿಕೇರಿ ಕಡ್ಗೆಲ್ಲ ಮೀನೆಲ್ಲ ಸುಮಾರು ರೇಟ್ ಆದರೆ ಶೆಡ್ ಇರುದನ್ನ ಇರುದಿಲ್ಲ ಅನ್ನುದು ಬಿಟ್ರೇ ಅದ್ರಲ್ಲಿ ಮೀನಿಗೇನು ಕಮ್ಮಿ ಇರುದಿಲ್ಲ ಹಾಗಾಗೆ ನಮ್ಮ ಅಪ್ಪೆಲ ಹೋದಾಗೇ ಕ ಸಮುದ್ರ ಬ್ಯಾಡಿ ಕಡೆಲ್ಲ ಹೋದಗೆ ಸುಮಾರಟ್ ಮೀನೆಲ್ಲ ಹಿಡ್ಕ ಬತ್ತ ಇರ್ತ್ಯಾ ಅವ್ನ ಇದು ಇವ್ರ ಅವರೆಲ್ಲ ಒನ್ನೊಂದು ಬೋಟ್ ಇಕ್ಕಂಡರ ಅವ್ರ ತರು ಮೀನೆಲ್ಲ ಈಗ ಯಾವ್ಯಾವ್ದು ಹೇಳಿ ತತ್ತರಂದರೆ ಈಗ ಈ ಸ್ವರ್ಣ ಆಗಿರೂದು ಪಾಪ್ಲೆಟ್ ಆಗಿರೋದೆಲ್ಲ ಕಡ್ಮಿ ರೇಟಿಗೆ ಸಿಕ್ಕುದರಿಂದ ನನಗೂ ಈಗೆ ಸಾಮಾನ್ಯವಾಗಿ ಜನ ಸಾಮಾನ್ಯರು ಅದೇ ತಿಂತಾರೆ ಹೀಗೆ ಆ ದುಡ್ಡೊಂದು ಹೆಚ್ಚು ಅನ್ನುದ ಬಿಟ್ಟರೆ ಅದರ ಟೆಶ್ಟ್ ಮಾತ್ರ ಹೇಗು ಇರ್ತಿದೊ ಈಗೇ ನಾವು ಈ ಬ್ಯಾರೆ ಕಡ್ ಬಂದೋರು ಎಲ್ಲ ಈಗ ಬೆಂಗ್ಳೂರಿಂದ ಮುಬೈಯಿಂದೆಲ್ಲ ಬಂದೋರು ಈಗ ಮ್ಯಾನ್ ಉತ್ತರ್ ಪ್ರದೇಶ್ದಿಂದ ಬಂದೋರು ಫಶ್ಟ್ ತಿನ್ನೋದೇ ಮೀನು ಇದು ಬಂದ್ಕಂಡೆ ಹಾಗಾಗಿ ಇಲ್ಲೇ ಅವ್ರಿಗೆ ಅನ್ಕಂಡೆ ರೇಟ್ ಹೆಚ್ಚು ಮಾಡರ ಬಿಟ್ಟರೆ ನಿಜ ಹೇಳ್ಬೇಕೆಂದರೆ ಮೀನಿನ ರೇಟ್ ಭಾಳ್ ಕಡ್ಮಿ ಇರ್ತಿದ ಇಲ್ಲೆಲ್ಲ ಹಾಗಾಗಿ ಆ ಸುಮಾರಷ್ಟು ಜನ ಪ್ರೇಕ್ಷಣೀಯ ಜನರೆಲ್ಲ ಇಲ್ಲಿ ಬಂದ್ಕಂಡೆ ಮೀನು ತಿಂತಾರೆ